ಹಾಂ ಹಲೋ ಹೌದು ನಾನೆ ಹೇಳಿ ಇಲ್ಲ ನಾನು ಸ್ವಲ್ಪ ಹೊರಗಡೆ ಇದ್ದೇನೆ ಕೆಲಸದಲ್ಲಿ ಇದ್ದೇನೆ ನಾನು ಅರ್ಜೆಂಟ್ ಒಂದು ಕೆಲಸ ಆಗ್ತಾ ಉಂಟು ಒಂದು ಸೈಟಲ್ಲಿ ಹೇಳಿ ನಿಮ್ಮದು ಎಂತ ಕೆಲಸ ಏನಾದರೂ ಇದೆಯಾ ಹೌದಾ ನನ್ನದು ಒಂದು ಇದೊಂದು ಕೆಲಸ ಒಂದು ವಾರದ್ದು ಕೆಲಸ ಆಗ್ತಾ ಉಂಟು ಅದಾದ ಮೇಲೆ ನಿಮಗೆ ಹೇಳ್ತೇನೆ ಆಯಿತಾ ನಿಮ್ಮದು ಕೋಳಿ ಫಾರ್ಮ್ ಎಷ್ಟರದ್ದು ಹ್ಞೂ ಹೌದಾ

ಗಟ್ಟಿ ಬರೋದಂದ್ರೆ ಕೆಂಪು ಕಲ್ಲು ಬ್ಲಾಕ್ ಆದರೆ ಸ್ವಲ್ಪ ಖರ್ಚು ಸ್ವಲ್ಪ ಕಡಿಮೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ನಿಮಗೊಂದು ಬ್ಲಾಕೆ ಸಾರಿ ಕೆಂಪು ಕಲ್ಲೇ ಬೆಸ್ಟ್ ಅಲ್ಲ ನಿಮಗಿದು ಸ್ಲ್ಯಾಬ್ ಬೇಕಾದರೆ ಜಿಂಕ್ ಶೀಟ್ ಬೇಕಾ ಹ್ಞೂ ಹೌದಾ ನಿಮಗೊಂದು ಶೀಟ್ಸ್ ಬೇ ನಿಮಗೊಂದು ಸಿಕ್ಸ್ ಫೀಟದ್ದು ಮೂವತ್ತು ಬೇಕಾಗ್ತದೆ ಮತ್ತು ಮೂರು ಕಿಟಕಿ ಮತ್ತೊಂದು ಡೋರ್ ಬೇಕಾಗ್ತದೆ ಹೌದು ಹ್ಞೂ ಒಂದು ಎಪ್ಪತ್ತರಿಂದ ಎಂಭತ್ತು ಅಂದಾಜು ಬೇಕಾಗ್ತದೆ ಮತ್ತು ನೀವೇ ಅಲ್ವಾ ಗುರ್ತದವರಲ್ಲ ಬಾ ಹೆಚ್ಚು ಕಮ್ಮಿ ಮಾಡಿಕೊಡುವ ನಿಮಗೆ ಆಯಿತು ಆಯಿತು ಮಾಡಿಕೊಡುವ ನೀವೇ ಅಲ್ವಾ ಹಾಂ ಹೌದು ನಮ್ಮದೊಂದು ಈಗೊಂದು ಕೆಲಸ ಆಗ್ತಾ ಉಂಟಲ್ಲ ಈಗ ಅದನ್ನಾದ ಮೇಲೆ ನಿಮಗೆ ನೆಸ್ಟ್ ನೀವೇ ನಿಮ್ಮದೇ ಮಾಡುವುದು ಆಯಿತು ಆಯಿತು ಆಯಿತು ಸರಿ ಆಯಿತು ಓಕೆ ಹಾಗ ಹಾಂ ಓಕೆ ಓಕೆ ಓಕೆ ಸರಿ